ಒಂದು ಭಾಷೆಯು ಪ್ರತಿಯೊಬ್ಬರಿಗೆ ಇಷ್ಟವಾಗಬೇಕಂದ್ರೆ ಅದರಲ್ಲಿ ಬರುವ ವ್ಯಾಕರಣ ಹಾಗೂ ಉಚ್ಚಾರ ತುಂಬ ಮುಖ್ಯವಾಗಿರುತ್ತದೆ ಯಾಕಂದರೆ ನಾವು ಒಬ್ಬರಿಗೆ ಏನಾದರೂ ಹೇಳ್ತಾ ಇದಿವಂದಾಗ ಅದು ಅವರಿಗೆ ಸರಿಯಾಗಿ ಅರ್ಥ ಆಗಬೇಕು ಮತ್ತು ಆ ಭಾಷೆಯನ್ನು ಕೇಳಿ ಅವರು ಕಲಿತು ಮಾತಾಡಬೇಕು ಅಂದರೆ ಅದಕ್ಕೆ ಪ್ರಮುಖವಾದದ್ದು ವ್ಯಾಕರಣ ಮತ್ತು ಉಚ್ಚಾರ ಇವೆರಡೂ ವಿಷಯದಲ್ಲೂ ಕನ್ನಡದಲ್ಲಿ ತುಂಬ ಪ್ರಾಮುಖ್ಯತೆ ಇದೆ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಬೇರೆ ಭಾಷೆಗಳಿಗೆ ಹೋಲಿಸಿಕೊಂಡರೆ ಕನ್ನಡದಲ್ಲಿ ಅತಿ ಸುಲಭವಾಗಿ ಅರ್ಥಮಾಡಿಕೊಂಡು ಉಚ್ಚಾರ ಮಾಡುವುದಕ್ಕೂ ಮತ್ತು ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ತುಂಬ ಸುಲಭವಾಗಿದೆ ಇದರಿಂದಾಗಿ ಬೇರೆ ಭಾಷೆಗೆ ಹೋಲಿಸಿದರೆ ಕನ್ನಡದಲ್ಲಿ ಉಚ್ಚಾರ ಹಾಗೂ ವ್ಯಾಕರಣ ಬಲು ಸುಲಭ ಅದಕ್ಕಿಂತ ಹೆಚ್ಚಾಗಿ ಏನಂದರೆ ನಾವು ಯಾವುದೇ ಭಾಷೆಯಲ್ಲಿ ಏನೇ ಹೇಳಿದ್ರು ಅದು ಕೇಳಲು ಕೇಳಲು ಮತ್ತು ಉಚ್ಚಾರ ಮಾಡಲು ಅಷ್ಟೊಂದು ಅನುಕೂಲ ಆಗಿರುವುದಿಲ್ಲ ಹಾಗೂ ಕೇಳಲು ಸ್ವಲ್ಪ ಅರ್ಥ ಆಗಲ್ಲ ಬೇಗ ಕೇಳ್ಸ್ಕೊಂಡ್ರು ಆದರೆ ಕನ್ನಡದಲ್ಲಿ ಆ ಥರ ಅಲ್ಲ ಒಂದು ಬಾರಿ ಒಬ್ಬ ವ್ಯಕ್ತಿಗೆ ನಾವು ಏನಾದರೂ ಹೇಳಿದ್ರೆ ಅದು ಸ್ಪಷ್ಟವಾಗಿ ಆತನಿಗೆ ಕೇಳಿಸುತ್ತೆ ಅದರ ಜೊತೆಗೆ ಬಳಸೊ ಪದಗಳ ಶಬ್ದವು ಎಷ್ಟು ಇಂಪಾಗಿರುತ್ತೆ ಅಂದರೆ ಮಾತನಾಡುತ್ತಾ ಮಾತನಾಡುತ್ತಾ ಬೇರೆ ಭಾಷೆಯವರು ಸಮೇತ ಕನ್ನಡ ಉಚ್ಚಾರವನ್ನು ನೋಡಿ ಅವರು ಕಲಿಬೇಕು ಅನ್ನುವಷ್ಟು ಸುಲಲಿತವಾಗಿ ಕನ್ನಡದಲ್ಲಿ ಉಚ್ಚಾರ ಮಾಡಬಹುದು ಇನ್ನು ವ್ಯಾಕರಣದ ವಿಷಯಕ್ಕೆ ಬಂದರೆ ಬೇರೆ ಭಾಷೆಗೆ ಹೋಲಿಸಿದರೆ ಕನ್ನಡದಲ್ಲಿ ಅತಿ ಬೇಗವಾಗಿ ಅರ್ಥಮಾಡಿಕೊಂಡು ಕಲಿಯಬಹುದು ಹಾಗಾಗಿ ಕನ್ನಡವು ಒಂದು ಸುಂದರವಾದ ಭಾಷೆಯಾಗಿದೆ ಇದರಲ್ಲಿ ವ್ಯಾಕರಣ ಮತ್ತು ಉಚ್ಚಾರ ಸೇರಿದಂತೆ ಇನ್ನೂ ಅನೇಕ ರೀತಿಯಲ್ಲಿ ತುಂಬ ಒಳ್ಳೆಯ ಗುಣ ಮತ್ತು ಅಭಿಪ್ರಾಯವನ್ನು ಹೊಂದಿದೆ